ಅಲೋ ಹಾಂ ಹಾಂ ಸರ್ ಇಲ್ಲಿಯೇ ನಿಂತಿದೀನ್ ನೋಡಿ ಬನ್ನಿ ಹಾಂ ನಾನೇ ಕ್ಯಾಬ್ ಬುಕ್ ಮಾಡ್ಕೋಂಡಿದಿದ್ದು ಸರ್ ಇಲ್ಲಿಂದ ಜಯನಗ್ರಕ್ಕೆ ಸರ್ ಹಾಂ ಬುಲೆಟ್ ಶೋ ರೂಮಿಗೆ ಹಾಂ ನಡೀರಿ ಸರ್ ಸರ್ ತಗೋಳಿ ಅಮೌಂಟು ಸರ್ ಅಂಡ್ರೆಡ್ ರುಪಿಸ್ ಇದೆ ನೋಡಿ ಸರ್ ಇಲ್ಲ ನೀವು ಕೇಳಿದ್ದೂ ನೂರು ರುಪಾಯಿ ಹ್ಞೂ ಆನ್ಲೈನಲ್ಲಿ ಅಷ್ಟೇ ಇದೆಯಲ್ಲ ಹೌದ್ ಸರ್ ಯಾಕೆ ಕೊಡ್ಬೇಕು ನೂರೈವತ್ತು ನೂರು ರುಪಾಯಿ ಅಲ್ಲವಾ ತಗೋಳಿ ಇಲ್ಲ ಇಲ್ಲ ಇಲ್ಲ ನೀವು ಕೇಳಿದ್ದು ನೂರು ರುಪಾಯಿ ನೂರು ರುಪಾಯೇ ತಗೋಳಿ ಲಾಸ್ಟಲೆಲ್ಲ ಬುಕ್ ಮಾಡ್ಕೋಬೇಕಾಗಿದ್ದಿದ್ದು ಅಮೌಂಟು ಇವಾಗ ಎಸ್ಟ್ರಾ ಯಾಕೆ ಕೊಡೋದು ಇಲ್ಲ ನಾನು ಕೊಡೋಲ್ಲ ನಾನೂ ಕಂಪನಿಗೆ ಫೋನ್ ಮಾಡಿ ಕಂಪ್ಲೇಟ್ ಮಾಡ್ತೀನಿ ಇರಿ ಇರೀ ಕಸ್ಟಮರ್ ಕೇರ್ ಫೋನ್ ಮಾಡ್ತೀನಿ ಹಲೋ ಹಾಂ ಮೇಡಮ್ ಈಗ ತಾನೇ ಬುಕ್ ಮಾಡಿಕೊಂಡಿದ್ವಲ್ಲ ಕೋಲಾರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡಿಂದ ಜಯನಗ್ರ ವರೆಗೂ ಕ್ಯಾಬು ಹಾಂ ಕ್ಯಾಬ್ ಕೆ ಎ ಝೀರೊ ಸೆವೆನ್ ಎಫ್ ಒನ್ ಫೋರ್ ಟು ತ್ರೀ ಹಾಂ ಮೇಡಮ್ ಆನ್ಲೈನಲ್ಲಿ ನಾವು ನೂರು ರುಪಾಯಿ ತೋರಿಸಿದೆ ನೀವು ಇವಾಗ ನೋಡಿದ್ರೆ ನೂರೈವತ್ತು ರುಪಾಯಿ ಕೇಳ್ತಿದಾರಲ್ಲ ಹಾಂ ಮೇಡಮ್ ನಾನು ನಿಮ್ಮ ಕ್ಯಾಬ್ ಬುಕ್ ಮಾಡೋವಾಗ ಹಂಡ್ರೆಡ್ ರುಪೀಸ್ ಇದೆ ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ಆನ್ಲೈನ್ ಪೇಮೆಂಟ್ ಆಗದೇ ಇರೋದಕ್ಕೆ ಆಫ್ಲೈನ್ ಕೊಡ್ತೀನಿ ನಾನು ಕ್ಯಾಶೆ ಕೊಡ್ತೀನಿ ಡ್ರೈವರಿಗೆ ಅಂತ ಹೇಳಿದೀನಿ ನಿಮಗೆ ಮತ್ತು ಯಾಕೆ ಇವ್ರು ಎಕ್ಸ್ಟ್ರ ಕೇಳ್ತಿರೋದು ಅಮೌಂಟು ಹಾಂ ಕೇಳಿ ಅವ ಅವ್ರನ್ನ ಮಾತಾಡಿ ಸರ್ ನಿಮ್ಮ ಹೆಸ್ರೇನು ಹಾಂ ರಘುಪತಿ ಅಂತ ಮೇಡಮ್ ಹಾಂ ಫೋನ್ ಮಾಡಿ ವಿಚಾರಿಸಿ ನೀವು ನೂರು ರುಪಾಯಿ ಇರೋದು ಮತ್ತು ಎಕ್ಸ್ಟ್ರ ಅಮೌಂಟು ಯಾಕೆ ಇವ್ರು ಕೇಳ್ತಾರೆ ಹೀಗೆ ನೀವು ಕಂಪ್ನಿಯವರು ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ ಅವ್ರಿಗೆ ಹೇಳ್ಬೇಕು ನೀವು ಅವರೆಲ್ಲ ಹೀಗೆ ಕೇಳೋದು ತಪ್ಪಲ್ಲವಾ ಹಾಂ ಮೇಡಮ್ ಏನು ಮೇಡಮ್ ಸಾರಿ ಕಸ್ಟಮರ್ಸ್ ಹತ್ರ ಹೀಗಾ ನಡ್ಕೊಳೋದು ನೀವು ಹಾಂ ನಿಮಗೆ ನಿಮ್ಮ ಡ್ರೈವರಿಗೆ ಹೇಳಿ ನೀವು ಅವ್ರು ಹೇಗೆ ಮಾತಾಡಬೇಕು ಹೇಗ್ ಇದು ಮಾಡಬೇಕು ಅಂತ ಅವ್ರು ಯಾಕೆ ಅಮೌಂಟ್ ಎಕ್ಸ್ಟ್ರ ಕೇಳ್ತಾರೆ ಹೀಗೆ ಹಾಂ ಮೇಡಮ್ ಸರಿ ಮೇಡಮ್ ಅವ್ರಿಗೆ ಬುದ್ದಿ ಹೇಳಿ ಇನ್ನು ಇನ್ನು ಮೇಲೆ ಹೀಗೆ ಆಗದಿರೊ ಹಾಗೆ ನೋಡ್ಕೊಳೋಕ್ ಹೇಳಕ್ಕೆ ಹೇಳಿ ಮೇಡಮ್ ಮತ್ತೊಮ್ಮೆ ಹೀಗೆ ರಿಪೀಟ್ ಆಗಬಾರ್ದು ಮೇಡಮ್ ಓಕೆ ಮೇಡಮ್ ಸರಿ ಮೇಡಮ್